ನನ್ನ ದಿನನಿತ್ಯದ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ನನ್ನದೇ ಬಟ್ಟೆಗಳನ್ನು ನಾನೇ ಸ್ವಚ್ಛಗೊಳಿಸಿಕೊಂಡು ಇಸ್ತ್ರಿ ಮಾಡಿ ಅವುಗಳನ್ನ ಧರಿಸಿಕೊಂಡು ಖುಷಿಪಡುವಂಥ ಒಂದು ಕಾಯಕವನ್ನು ಮಾಡ್ತೇನೆ ಪ್ರತಿನಿತ್ಯ ಬೆಳಗಿನ ಅವಧಿಯಲ್ಲಿ ಸ್ನಾನದ ನಂತರದಲ್ಲಿ ನಾನು ಬಟ್ಟೆಗಳನ್ನು ತಿಂಡಿ ಆಗೋ ಹೊತ್ತಿಗೆ ಒ ಒಂದು ಟಬ್ನಲ್ಲಿ ನೀರು ತುಂಬಿಸಿ ಬಟ್ಟೆಗಳನ್ನು ಮೊದಲಿಗೆ ಸೋಪಿನ ಪುಡಿಯಲ್ಲಿ ನೆನೆಸಿ ಬಿಟ್ಟು ಒಂದಷ್ಟು ಹೊತ್ತಿನ ನಂತರದಲ್ಲಿ ಅವುಗಳಿಗೆ ಸರಿಯಾದ ರೀತಿಯಲ್ಲಿ ಬ್ರಷ್ ಮಾಡಿ ಚೆನ್ನಾಗಿ ತೊಳೆದು ಬಿಸಿಲಿನ ಝಳಕ್ಕೆ ಬಟ್ಟೆಗಳು ಒಣಗುವಾಗೆ ರೀತಿಯಲ್ಲಿ ಮಾಡ್ತೇನೆ ಮಳೆಗಾಲದಲ್ಲಿ ಚಾವಣಿಯ ಒಳಭಾಗದಲ್ಲಿ ಬಟ್ಟೆಗಳನ್ನು ಒಣಗಿಸಿದ್ರೆ ಬೇಸಿಗೆ ಕಾಲದಲ್ಲಿ ಚಾವಣಿಯ ಹೊರಭಾಗದಲ್ಲಿ ಬಟ್ಟೆಗಳನ್ನು ಒಣಗಿಸೋದ್ರಿಂದ ಬಟ್ಟೆಗಳು ಬಹಳ ಶುಭ್ರವಾಗಿ ಕಾಣ್ತವೆ ಅನ್ನುವಂತಹ ನಂಬಿಕೆ ಇಟ್ಟುಕ್ಕೊಂಡಿದ್ದೇನೆ ನೀರನ್ನು ಹೆಚ್ಚು ಪೋಲು ಮಾಡದ ರೀತಿಯಲ್ಲಿ ವಾಷಿಂಗ್ ಮಿಷನನ್ನು ಬಳಸದ ರೀತಿಯಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರನ್ನು ಬಳಸ್ಕ್ ಬಳಕೆ ಮಾಡಿಕೊಂಡು ಬಟ್ಟೆಗಳನ್ನು ಶುಭ್ರ ಹಾಗೂ ಸ್ವಚ್ಛವಾಗಿ ರಡಿ ಮಾಡಿಕೊಂಡು ಅವುಗಳು ಒಣಗಿದ ನಂತರ ಇಸ್ತ್ರಿ ಮಾಡಿಟ್ಟು ಸಕಾಲಕ್ಕೆ ಅವುಗಳನ್ನ ಬಳಸುವಂತಹದ್ದನ್ನು ಮಾಡ್ತೇನೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಾನು ಧರಿಸುವಂತಹ ಬಟ್ಟೆಗಳನ್ನು ಹೆಚ್ಚು ಕೊಳೆ ಮಾಡಿಕೊಳ್ದೆ ಅವುಗಳನ್ನ ಬಳಸೋದ್ರ ಮೂಲಕ ನೀರನ್ನು ಪೋಲು ಆಗದಾಗೆ ತಡೆಯುವಂಥ ಒಂದು ಉಪಾಯವನ್ನ ನಾನು ಕಂಡುಕೊಂಡಿದ್ದೇನೆ ಅದೇ ನಿಟ್ಟಿನಲ್ಲಿ ನಾನು ಆ ಬಟ್ಟೆಗಳನ್ನು ಸ್ವಚ್ಛ ಮಾಡೋ ಕ್ರಿಯೆಯಲ್ಲಿ ತೊಡ್ಸ್ಕೊಳ್ತೇನೆ